ನನ್ನ ನೆಚ್ಚಿನ ಸೀಸನ್ ಮಳೆಗಾಲ ಮಳೆಗಾಲ ಏಕೆ ನನಗೆ ನೆಚ್ಚಿನ ಸೀಸನ್ ಎಂದರೆ ಮಳೆಗಾಲದಲ್ಲಿ ಮಳೆ ಬರುತ್ತದೆ ಹಾಗೆ ವಾತಾವರಣ ಕೂಡ ತಂಪಾಗಿ ಇರುತ್ತದೆ ನಮಗೆ ಬೇಕಾದಂತಹ ತಿಂಡಿ ತಿನಿಸುಗಳನ್ನು ತಿನ್ನಬಹುದು ಹಾಗೆ ನಮಗೆ ನಮ್ಮ ಚರ್ಮಕ್ಕೆ ಆಗಲಿ ನಮ್ಮ ಸುತ್ತಮುತ್ತಲ ವಾತಾವರಣ ತಂಪಾಗಿ ಇರುತ್ತದೆ ಹಾಗೆ ನಮಗೆ ಮನೆಯಲ್ಲೇ ಇರುವ ಒಂದು ಅವಕಾಶವು ಸಿಗುತ್ತದೆ ಹೊರಗೆ ಹೋಗುವ ಅವಕಾಶ ಸ್ವಲ್ಪ ಕಮ್ಮಿ ಆದರೂ ಮನೆಯಲ್ಲೇ ಇರಬಹುದು ಮನೆಯಲ್ಲೇ ಎಲ್ಲರೊಂದಿಗೆ ಕಾಲ ಕಳೆಯುವ ಅವಕಾಶವೂ ಸಿಗುತ್ತದೆ ಹಾಗೆ ಮಳೆಗಾಲದಿಂದ ಎಲ್ಲ ದೇಶದಲ್ಲಿ ಎಲ್ಲ ಜನರಿಗೂ ಉಪಯೋಗವಾಗುತ್ತದೆ ರೈತರಿಗೆ ಮಳೆಗಾಲದಿಂದ ಸಂತಸ ಮೂಡುತ್ತದೆ ಅವರ ಮುಗದಲ್ಲಿ ಸಂತಸ ಮೂಡುತ್ತದೆ ರೈತರು ಖುಷಿ ಪಡುತ್ತಾರೆ ಏಕೆಂದರೆ ಅವರು ತುಂಬ ಖರ್ಚು ಮಾಡಿ ಬೆಳೆಗಳನ್ನು ಹಾಕಿರುತ್ತಾರೆ ಅದರ ಫಸಲು ಬರಬೇಕಾದರೆ ನಮಗೆ ಮಳೆ ಮುಖ್ಯ ಹಾಗೆಯೇ ಮಳೆ ನಿರಂತರವಾಗಿ ಅದರ ಕಾಲದಲ್ಲಿ ಬಂದರೆ ಯಾರಿಗೂ ತೊಂದರೆಯಾಗುದಿಲ್ಲ ಎಲ್ಲರಿಗೂ ಅದರಿಂದ ಉಪಯೋಗವೇ ಆಗುವುದು ಮಳೆ ಇಲ್ಲದಿದ್ದರೆ ನಾವು ಬರಗಾಲಕ್ಕೀಡಾಗುತ್ತೇವೆ ಎಂದು ಹೇಳಬಹುದು ಬರಗಾಲ ಬಂದರೆ ಜಾನುವಾರುಗಳಿಗೆ ನೀರು ಇರುವುದಿಲ್ಲ ಮನುಷ್ಯರಿಗೆ ಊಟ ಸಿಗುವುದು ಕಷ್ಟವಾಗಬಹುದು ಹಾಗೆಯೇ ಎಲ್ಲ ಪದಾರ್ಥಗಳಾಗಿರಬಹುದು ಊಟ ಆಗಿರಬಹುದು ತಿಂಡಿ ಆಗಿರಬಹುದು ತರಕಾರಿ ಹಣ್ಣು ಕಾಳುಗಳು ಮುಂತಾದ ಎಲ್ಲ ಆಹಾರ ಪದಾರ್ಥಗಳ ದರಗಳು ಹೆಚ್ಚಳವಾಗುತ್ತದೆ ಆ ದರಗಳು ಹೆಚ್ಚಳವಾದಾಗ ರೈತರು ಕಂಗಾಲು ಆಗುತ್ತಾರೆ ಹಾಗೆ ರೈತರು ಸಹ ಸಾಲ ಸೋಲ ಮಾಡಿ ತಂದಿರುತ್ತಾರೆ ಹೊಲಗಳಿಗೆ ದುಡ್ಡನ್ನು ಹಾಕಿರುತ್ತಾರೆ ಆದರೆ ಆ ಸಾಲ ತೀರಿಸಬೇಕಾದರೆ ಫಸಲು ಬರಬೇಕಲ್ಲವೇ ಆ ಫಸುಲು ಇಲ್ಲ ಅಂದಾಗ ರೈತರು ಏನು ಮಾಡುತ್ತಾರೆ ರೈತರ ಮೊಗದಲ್ಲಿ ಸಂತಸ ಇರುವುದಿಲ್ಲ ಅವರ ಜೀವನವೆಲ್ಲ ಕಷ್ಟ ಎಂದೇ ಹೇಳಬಹುದು ಸಾಲ ಸಾಲ ಮೈ ಮೇಲೆ ಬಂದಾಗ ರೈತರ ಆತ್ಮಹತ್ಯೆ ದಾರಿಯನ್ನು ನೋಡಿಕೊಂಡಿದ್ದಾರೆ ಅದರ ಉದಾರಣೆಗಳು ಬಹಳಷ್ಟಿವೆ ನಾವು ಈಗಾಗಲೇ ನೋಡಿದ್ದೇವೆ ಹಾಗಾಗಿ ಮಳೆ ಎಂದರೆ ಎಲ್ಲರಿಗೂ ಇಷ್ಟ ಮಳೆಯನ್ನು ದ್ವೇಷಿಸುವವರು ಯಾರು ಇಲ್ಲ ಮಳೆಯಲ್ಲಿ ನೆನೆದರೆ ಜ್ವರ ನೆಗಡಿ ಬರಬಹುದು ಆದರೆ ಅದರಿಂದ ಯಾರಿಗೂ ಜೀವ ಹಾನಿ ಆಗಲ್ಲ ಮಳೆಯಲ್ಲಿ ಸಿಡಿಲು ಬಡಿಲು ಬಂದಾಗ ನಾವು ಸುರಕ್ಷಿತವಾಗಿ ಮನೆಯಲ್ಲೇ ಇರಬೇಕು ನಾವು ಅದನ್ನು ಬಿಟ್ಟು ನಾವು ಸಿಡಿಲು ಬಡಿಲು ಬಂದಾಗ ಹೊರಗೆ ಹೋದರೆ ಅದು ನಮ್ಮ ತಪ್ಪು ಮಳೆ ಒಂದು ನೈಸರ್ಗಿಕವಾಗಿ ಆಗುವ ಕ್ರಿಯೆ ಆ ನೈಸರ್ಗಿಕ ಕ್ರಿಯೆಯನ್ನು ತಡೆಯಲು ನಮ್ಮ ಕೈಯ್ಯಲ್ಲಿ ಆಗುವುದಿಲ್ಲ ಅದು ಕಾಲ ಕಾಲದವರೆಗೂ ಅದು ಮುಂದುವರೆಯುತ್ತಾ ಬರುತ್ತದೆ ಅದನ್ನು ತಡೆಯಲು ಸಮೇತ ಯಾರ ಕಡೆಯಿಂದಲೂ ಆಗುವುದಿಲ್ಲ ಮಳೆಗಾಲದಲ್ಲಿ ನಾವು ಛತ್ರಿಯನ್ನು ಉಪಯೋಗಿಸುತ್ತೇವೆ ಹಾಗೂ ಮಳೆಗಾಲದಲ್ಲಿ ನಮಗೆ ಸ್ವೆಟರ್ ಯೂಸ್ ಮಾಡಬೇಕು ಅಂತ ಅನ್ನಿಸುತ್ತೆ ಇತರೆ ಎಲ್ಲ ಥರ ತಿನಿಸುಗಳನ್ನು ತಿನ್ನಬೇಕು ಬಿಸಿ ಬಿಸಿಯಾಗಿರುವ ಪಾನೀಯಗಳಾಗಿರ್ಬೋದು ಬಿಸಿ ಬಿಸಿಯಾಗಿರುವ ಆಹಾರಗಳಾಗಿರ್ಬೋದು ಇಂಥವನ್ನು ತಿನ್ನಬೇಕು ಅಂತ ಬಹಳ ಅನ್ನಿಸೋದು ಹಾಗೆ ಮಳೆಗಾಲದಲ್ಲಿ ನಾವು ಮಳೆ ನಿಂತ ಮೇಲೆ ಹೊರಗೆ ಹೋದಾಗ ಅಲ್ಲಿ ಇರುವ ವಾತಾವರಣ ತಂಪು ವಾತಾವರಣ ಆ ಮಣ್ಣಿನ ವಾಸನೆ ಎಲ್ಲವೂ ನಮಗೆ ಇಷ್ಟ ಹಾಗಾಗಿ ನನಗೆ ನನ್ನ ಸ್ವತಃ ನನ್ನ ಸ್ವಂತಕ್ಕೆ ನನಗೆ ಇಷ್ಟವಾಗುವ ಸೀಸನ್ ಅಂದರೆ ಅದು ಮಳೆಗಾಲ ಧನ್ಯವಾದ